ಪಕ್ಷಿಗಳು ನಿಮ್ಮ ಮನೆಯ ಇತ್ತಲಿಗೆ ಅಥ್ವ ಉದ್ಯಾನಕ್ಕೆ ಬರಬೇಕು ಎಂದರೆ ನೀವು ಅವುಗಳಿಗೆ ನೀರನ್ನು ಇಡಬೇಕು ಅವುಗೆ ತುಂಬ ಮೇಯ್ನ್ ನೀರಿಡ್ಬೇಕಲ್ಲವಾ ಅವ್ಗ್ಳಿಗ ನಿವ್ ಅವು ನೀರು ಕುಡಿಯಲು ತುಂಬ ದೂರ ಹುಡ್ಕೊಂಡೋಗ್ತರೆ ಅದನ್ನೇ ನಾವಿಟ್ಟರೆ ಅವುಕ್ಕೆ ನೀರುಗಳು ದೊ ನೀರು ದೊರೆಯುತ್ತದೆ ಹಾಗು ಅವುಕ್ಕೆ ಕಾಳುಗಳು ಕಾಳು ಕಡ್ಡಿಗಳನ್ನು ಅಂದರೆ ಇಟ್ಟರೆ ಅವು ತಿನ್ನಲು ಬರುತ್ತೆ ಆವಾಗ ಹೆಚ್ಚೆಚ್ಚು ಪಕ್ಷಿಗಳು ಬರುತ್ತೆ ಹೆಚ್ಚು ಆವಾಗ ಬೇರೆ ಬೇರೆ ಕಡೆಯಿಂದ ಪಕ್ಷಿಗಳು ಬಂದು ಕಾಳು ಮತ್ತು ನೀರನ್ನು ಕುಡಿಯುತ್ತದೆ ಆಮೇಲೆ ಅವುಕ್ಕೆ ಒಂದು ಚಿಕ್ಕ ಒಂದು ಮೆ ಅಂದರೆ ಮನೆ ಮೇಲೆ ಏನಾದರು ಸ್ಲ್ಯಾಬಂತ ಹೇಳ್ತಿವಲ್ಲಾ ಅಲ್ಲಿ ನೀರಿಟ್ಟು ಮತ್ತು ಪ ಕಾಳುಗಳನಿಟ್ಟಿ ಅದಕ್ಕೊಂಚೂರು ಸ ಒಂಚೂರು ಜಾಗ ಮಾಡಿ ಆಗೋಂತ ಒಂದು ಪ್ಲೇಸ್ ಇಟ್ಕೊ ಇಟ್ಟರೂನು ಅವುಗಳು ಬಂದು ಅಲ್ಲಿರುತ್ತವೆ ಆಮೇಲೆ ಡೈಲಿ ನಾವು ಅಲ್ಲಿ ನೀರು ಇಡಬೇಕು ಮತ್ತು ಅವು ಕಾಳುಗಳು ತಿನ್ನುದು ಅಕ್ಕಿ ಕಾಳು ಎಲ್ಲ ಥರ ಕಾಳು ಮತ್ತು ಇಡಬೇಕು ತಿನ್ನ ಅದು ತಿನ್ನುತ್ತವೆ ಆಮೇಲೆ ನಮ್ಮ ಹಿತ್ತಲಿನಲ್ಲಿ ಅವುಗಳಿಗೆ ಬೇಕಾದ ಈ ಕಡ್ಡಿಗಳು ಆಮೇಲೆ ಹುಲ್ಲು ಅವುಗಳಿಂದ ಅದು ಮನೆ ಕಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ನೀಡಬೇಕು ಕಾಳುಗಳನ್ನು ನೀಡಬೇಕು ನೀರಿಡಬೇಕು ಅದಕ್ಕೆ ನಮ್ಮ ನಾನು ಯಾವಾಗಲೂ ನೀರಿಡ್ತೀನಿ ನಮ್ಮ ನಮ್ಮನೇ ಸ್ಲ್ಯಾಬ್ ಮೇಲೆ ಎಲ್ಲಿ ಪಕ್ಷಿ ಪಾರಿವಾಳ ಬರುತ್ತೆ ಗುಬ್ಬಚ್ಚಿ ಬರುತ್ತೆ ಎಲ್ಲ ಥರ ಪಕ್ಷಿ ಬಂದು ನಮ್ಮ ಮನೆಯಲ್ಲಿ ನೀರು ಕುಡಿಯುತ್ತೆ ಐ ಮೀನ್ ಅಂದರೆ ನಾನಿಟ್ಟಿರೋ ನೀರು ಮೆ ಕಾಳುಗಳೆಲ್ಲವನ್ನು ತಿನ್ನುತ್ತೆ ಸೊ ಹೀಗಾಗಿ ಅವುಗಳಿಗೆ ಬಾಯಾರಿಗೆ ಹೋಗಿಸಲು ನಿಮ್ಮ ಮನೆಗೆ ಬಂದೇ ಬರುತ್ತೆ ಸೊ ನೀವು ನೀರಿಡಬೇಕು